ಹಲೊ ಹೌದು ನೀವ್ಯಾರು ಹಾಂ ಹಾಂ ಹಾಂ ಮಧ್ಯಾಹ್ನ ಮೂರು ಗಂಟೆ ಮೂರೂವರೆ ಮೇಲೆ ಬನ್ನಿ ಹಾಂ ಗುಣ ಆಗ್ತೀರ ನಿಮ್ಮ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಹಾಂ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಬನ್ನಿ ಹಾಂ ನಾನು ನಿಮಗೆ ರಕ್ತ ಪರೀಕ್ಷೆ ಎಲ್ಲ ಮಾಡಿ ಹೇಳ್ತೀನಿ ಹಲೋ ಕೇಳಿಸ್ತಾ ಇದೆಯಾ ಇವತ್ತಾ ಮೂರು ಗಂಟೆ ಮೇಲೆ ಬನ್ನಿ ಇವತ್ತು ಸರಿ ಮತ್ತೆ ಟ್ಯಾಬ್ಲೆಟ್ಸೆಲ್ಲ ತಗೋತಿದ್ದೀರಾ ಆ ಬನ್ನಿ ನೋಡ್ತೀನಿ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಮತ್ತು ಸ್ಕ್ಯಾನೆಲ್ಲ ಮಾಡ್ತೀನಿ ಅಂದರೆ ರಕ್ತ ಟೆಸ್ಟೆಲ್ಲ ಮಾಡ್ತೀನಿ ಹಾಂ ಮೂರೂವರೆ ಹಾಗೆ ಮೇಲೆ ಬನ್ನಿ ಇರ್ತೀನಿ ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ನಿಮ್ಮನೆಲ್ಲ ಹಾಂ ಹಾಂ ಜಲ್ದಿ ಗುಣ ಮಾಡ್ತೀನಿ ತಗೊಳ್ರಿ ಟ್ಯಾಬ್ಲೆಟ್ಸೆಲ್ಲ ತಗೊತಿದ್ದೀರಾ ತಾನೆ ಹ್ಞೂ ಹಾಂ ಬನ್ನಿ ನಾನು ಸ್ವಲ್ಪ ರಕ್ತ ಟೆಸ್ಟ್ ಮಾಡಿ ನೋಡಿ ಹೇಳ್ತೀನಿ ಬೇಗನೆ ಗುಣ ಮಾಡಸ್ ಗುಣ ಮಾಡ್ ಮಾಡಿಸ್ತೀನಿ ಹಾಂ ಬಾಯ್ ಬಾಯ್